ಮೇಡಮ್ ನಾವು ಚೆನ್ನಾಗಿದೀವಿ ಮೇಡಮ್ ನೀವು ಹೇಗಿದ್ದೀರ ಮೇಡಮ್ ಹಾಂ ಎಲ್ಲರು ಚೆನ್ನಾಗಿದಾರೆ ಮೇಡಮ್

ಹೌದಾ ಮೇಡಮ್

ಹಾಂ ಮೇಡಮ್

ನಮಗೂ ಜಾಸ್ತಿ ಗೊತ್ತಿಲ್ಲ ಮೇಡಮ್ ಸ್ವಲ್ಪ ಗೊತ್ತು ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಅಷ್ಟೇ ಮೇಡಮ್ ಮೇಡಮ್ ನಮ್ಮ ಕಡೆ ಹೇಗೆ ಅಂತಂದರೆ ಒಂದು ಹುಡುಗಿ ನೋಡ್ಬೇಕು ಅಂತಂದರೆ ತಾಯಿ ತಂದೆ ಕರ್ಕೊಂಡು ಹುಡುಗಿ ಹುಡುಗಿ ಮನೆಗೆ ಹುಡುಗ ಹೋಗ್ತಾನೆ ಅಲ್ಲಿ ಫಸ್ಟೂ ಅಲ್ಲಿ ಹುಡುಗಿ ನೋಡ್ಬೇಕಾರೆ ಫಸ್ಟೇ ಇನ್ಫರ್ಮೇಷನ್ ಹೋಗಿರುತ್ತೆ ಮೇಡಮ್ ಅಲ್ಲಿಗೆ ಈ ಥರ ಈ ದಿನ ಬರ್ತಾ ಇದ್ದೀವಿ ನಿಮ್ಮ ಹುಡುಗಿ ನೋಡೋಕೆ ಅಂದ್ಕೊಂಡು ಆ ಹುಡುಗಿ ನೋಡೋಕೆ ನಮ್ಮ ತಾಯಿ ತಂದೆ ಮತ್ತು ತೋರ್ಸವ್ರು ಬ್ರೋಕರ್ ಅಂತ ಇರ್ತಾರಲ್ಲ ಮೇಡಮ್ ಅವ್ರು ಕರ್ಕೊಂಡೋಗಿ ತೋರಿಸ್ತಾರೆ ತೋರ್ಸಿ ತಕ್ಷಣ ಈ ಹುಡುಗಿ ಮನೆಗೆ ಹೋದ ತಕ್ಷಣ ಅವರು ಬಂದು ಕೂರ್ಸ್ಬಿಟ್ಟು ಕಾಫಿ ಟೀ ಕೊಟ್ಟು ಹುಡುಗೀನ ಕರಿಸ್ಬಿಟ್ಟು ಕುಂಡ್ಸ್ತಾರೆ ಕುಂಡ್ಸ್ಬುಟ್ಟು ಹಾಗೆ ಹುಡುಗ ಹುಡುಗಿ ನೋಡ್ತಾರೆ ಅವ್ರ ಅಪ್ಪ ಅಮ್ಮನೂ ಮಾತಾಡ್ತಾರೆ ಹೆಂಗೆ ಏನು ಒಪ್ಪಿಗೆ ಆಯಿತು ಅಂತಂದ್ರೆ ಓಕೆ ಆಯಿತು ಅಂತ ಅಂದ್ಬಿಟ್ಟು ಓಕೆ ಹೇಳ್ ಕಳಿಸ್ತೀವಿ ಅಂದ್ಬಿಟ್ಟು ವಾಪಸ್ ಬರ್ತಾರೆ ಮೇಡಮ್ಮಾರೆ ಒಪ್ಪಿಗೆ ಆದ ಮೇಲೆ ಮೇಡಮ್ ಹೌದು ಮೇಡಮ್ ಒಪ್ಪಿಗೆ ಆದ ಮೇಲೆ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ ಮೇಡಮ್ ಹಿಂಗೆ ಹೀಗೆ ನಿನಗೆ ಹೂ ಮುಡ್ಸಕ್ಕೆ ಬರ್ತಾ ಇದ್ದೀವಿ ನಿಮ್ಮ ಮನೆಗೆ ನಿನಗೆ ಅಂತ ಅಂತಾರೆ ಅದಕ್ಕೆ ನಾವು ಹೌದು ಮೇಡಮ್ ಬಂಧು ಬಳಗ ಎಲ್ಲ ಕರ್ಕೊಂಡು ರಿಲೇಶನ್ಗಳನ್ನೆಲ್ಲ ಕರ್ಕೊಂಡು ಒಂದು ಮಿನಿ ಆ ಟೆಂಪನೋ ಏನೋ ಬಸ್ಸು ಏನೋ ಮಾಡ್ಕೊಂಡು ಹೋಬುಟ್ಟು ಹೂವು ಮುಡ್ಸ್ಬಿಟ್ಟು ಬರ್ತೀವಿ ಮೇಡಮ್ ಅದು ಆದ ಮೇಲೆ ಅವರು ನಮ್ಮ ಮನೆಗೆ ಬರ್ತಾರೆ ಹುಡ್ಗುನ ಮನೆ ನೋಡೋಕೆ ಹುಡ್ಗನ ಮನೆ ಎಲ್ಲ ನೋಡ್ಕೊಂಡು ಕಾಫಿ ಟೀ ಎಲ್ಲ ಕೊಟ್ಬಿಟ್ ನಾವು ಹಾಂ ಚೆನ್ನಾಗಿದೆ ಹುಡ್ಗನ ಮನೆ ಕೆಲಸ ಒಳ್ಳೆಯ ಕೆಲ್ಸದಲ್ಲಿ ಇದ್ದಾರೆ ಮಾಡ್ಬೌದು ಅಂತ ಹೇಳ್ಬಿಟ್ಟು ಅವರೂ ಒಪ್ಪಿಗೆ ಎಲ್ಲ ಮಾಡ್ಕೊಂಡು ಹೊಯ್ತಾರೆ ಮೇಡಮ್ ಅದೂ ಆದ ಮೇಲೆ ಇನ್ನೊನ್ ಇನ್ನೊಂದ್ ದಿನ ಮೇಡಮ್ ಅವ್ರು ಫೋನ್ ಮಾಡಿ ಹೇಳ್ತಾರೆ ಹಿಂಗೆ ಹೀಗೇ ಈ ಡೇಟ್ ಫಿಕ್ಸ್ ಮಾಡೋಕೆ ಹ್ಞೂ ಹ್ಞೂ ಮೇಡಮ್ ಅದನ್ನೇ ಮೇಡಮ್ ಈಗ ನೆಕ್ಸ್ಟು ಅದೇನೇ ಹೇಳ್ತಿರೋದು ಮೇಡಮ್ ಈಗ ದಾರೆ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ ಮೇಡಮ್ ದಾರಕ್ಕೆ ಮದುವೆ ಚೌಲ್ಟ್ರಿ ಗಿವ್ಟ್ರಿ ಎಲ್ಲ ಬುಕ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿ ಮೇಡಮ್ ಅದಕ್ಕೆ ಫಸ್ಟೂ ನೀರು ಇಡ್ತೀವಿ ಮೇಡಮ್ ಹುಡ್ಗನ್ಗೆ ಅರಿಶ್ನ ಶಾಸ್ತ್ರ ಎಲ್ಲ ಮಾಡ್ಬಿಟ್ಟು ಅದಕ್ಕೆ ಮೆಹಂದಿ ಶಾಸ್ತ್ರ ಮೆಹಂದಿ ಶಾಸ್ತ್ರ ಮತ್ತು ಆಂ ಎಲ್ಲ ಇರುತ್ತೆ ಮೇಡಮ್ ಈ ಈಗ ಈಗ ಹಾಗಿಲ್ಲ ಮೇಡಮ್ ಈಗ ಮೇಡಮ್ ಅವ್ರ ಮೇಕಪ್ಗೆ ಒಂದು ದಿನ ಬೇಕು ಹಾಂ ಶಾಪಿಂಗ್ ಮಾಡಕ್ಕೆ ಒಂದು ದಿನ ಬೇಕು ಹಾಂ ಶಾಪಿಂಗ್ ಮಾಡಕ್ಕೆ ಒಂದು ದಿನ ಬೇಕು ಅವ್ರು ಡ್ರೆಸ್ ಚಾಯ್ಸಿಂಗ್ ಮಾಡಕ್ಕೆ ಒಂದು ಒಂದು ದಿನ ಬೇಕು ಆಮೇಲೆ ಬೇರೆ ಬೇರೆ ಥರದ ಏನೋ ಆರ್ಕೆಸ್ಟ್ರಾ ಅದೂ ಇದೂ ಎಲ್ಲನೂ ಇರುತ್ತೆ ಮೇಡಮ್ ಅಂದ್ರೆ ಮದುವೆ ಅಂದರೆ ಅವ್ರಿಗೆ ಇದೇ ಮೊದಲು ಇದು ಕೊನೆ ಅಲ್ಲವೇ ಒಂದೇ ಮದುವೆ ಅಲ್ವ ಮಾಡ್ಕಳ ತಾಳಿ ಕಟ್ಟೋದು ಮೇಡಮ್ ಅದೊಂಥರ ಈ ಮೈಸೂರು ದಸರಾದಲ್ಲಿ ಅಂಬಾರಿ ಬಂದಂಗೆ ಅದು ಅದೇ ಮೂಲ ಅದು ಹೆಡ್ಡು ಅದು ಏಕಂದರೆ ತಾಳಿ ಕಟ್ಟೋದೇ ತಾನೇ ಮೂಲ ಅದು ಮೇನು ಅವ್ರು ಯಾವ ಥರ ತಾಳಿ ಕಟ್ತಾರೆ ಎಷ್ಟು ಜನ ಇರ್ತಾರೆ ದಾರ ಹೊಯ್ತಾರೆ ಮೇಡಮ್ ತಾಳಿ ಕಟ್ಬಿಟ್ಟು ಬಂಧು ಬಳಗ ಎಲ್ಲರ್ನೂ ಕರಿಸ್ಬಿಟ್ಟು ಹಾಂ ಎಲ್ಲರನ್ನು ರಿಲೇಶನ್ಗಳು ಹತ್ರ ರಿಲೇಶನ್ಗಳನ್ನ ಆಂ ಕರಿಸ್ಬಿಟ್ಟು ಎಲ್ಲ ಮಾಡ್ಬಿಟ್ ಎಲ್ಲ ಹೇಳ್ತೀನಿ ಮೇಡಮ್ ಸರಿ ಓಕೆ ವೋಕೆ ಮೇಡಮ್ ಮೇಡಮ್ ಒಂದು ಕಾಲ್ ಬರ್ತಾ ಇದೆ ಮೇಡಮ್ ಅದು ನೋಡ್ಬಿಟ್ ಕಟ್ ಮಾಡ್ತೀನಿ ಮೇಡಮ್ ಓಕೆ ಮೇಡಮ್ ಒಂದು ಕಾಲ್ ಬರ್ತಾ ಇದೆ ಮೇಡಮ್ ಒಂದು ನಿಮಿಷ ಬರ್ ಓಕೆ ಮೇಡಮ್ ತ್ಯಾಂಕ್ ಯು